ಕಳೆದ ಹಲವು ದಶಕಗಳಲ್ಲಿ ಭಾರತದಲ್ಲಿ ಸುಮಾರು ಉದ್ಯೋಗಗಳು ಸೃಷ್ಟಿಯಾಗಿದೆ ಹೇಳೋಕ್ಕೆ ಲೆಕ್ಕಕ್ಕೆ ಬಾರದೇ ಇರದಷ್ಟು ಯುದ್ಧ ಉದ್ಯೋಗಗಳು ಸುಷ್ಟಿಯಾಗಿದೆ ಅದರಲ್ಲಿ ಇವೆಂಟ್ ಯೋಜಕರು ಮತ್ತೆ ಆನ್ಲೈನ್ ವಿತರಣೆ ಮಾಡುವವರು ಮತ್ತು ಮನೆಯಿಂದಲೇ ಕೆಲಸ ಮಾಡ್ತಾರಲ್ಲ ಅವರು ಮತ್ತು ಯುಟೂಬರು ಮತ್ತು ಕಂಟೆಂಟ್ ರೈಟರು ಪ್ರವಾಸಿಗಳು ಮತ್ತು ಹಾಸ್ಯಗಾರರು ಮತ್ತು ಪ್ರವಾಸ ಮಾಡಿದಾಗ ಅಲ್ಲಿ ನಮಗೆ ಆ ಪ್ರವಾಸದ ಬಗ್ಗೆ ತಿಳಿಸುವವರು ಮತ್ತು ಡ್ರಾಮಾ ಕಲೆಗಾರರು ಹೀಗೆ ಹಲವಾರು ಉದ್ಯೋಗಗಳು ನಮಗೆ ಸೃಷ್ಟಿಯಾಗಿದೆ ಅದರಲ್ಲಿ ನಾವು ಯುವ ಜನತೆಗೆ ನಮಗೆ ಏನು ಉಪಯೋಗ ಆಗುತ್ತದೆ ಅಂದರೆ ಈಗ ಯೂಟ್ಯೂಬರನ್ನೇ ಒಂದು ಉದಾಹರಣೆ ತಗೊಂಡರೆ ಅದರಲ್ಲಿ ನಾವು ಕುಂತಿದ್ದ ಜಾಗದಲ್ಲಿ ಒಂದಷ್ಟು ಮಾತಾಡಿದ್ರೆ ಸಾಕು ಎಷ್ಟೊಂದು ಹಣವನ್ನು ಸಂಪಾದನೆ ಮಾಡ್ಬೋದು ಮತ್ತು ಈಗ ಆನ್ಲೈನ್ ವಿತರಣೆಯವರು ಅವರು ನಾವು ಕುಂತಿದ್ದ ಜಾಗದಲ್ಲೆ ನಾವು ನಮ್ಮ ವಸ್ತುಗಳನ್ನು ನಾವು ತಗೊಬೊದು ಹೀಗೆ ಅವ್ರು ತುಂಬ ಕಡೆ ನೋಡಿ ಜಾಗಗಳನ್ನು ನೋಡ್ಕೊಂಡು ಬರ್ಬೋದು ಹಾಗೆ ಅವ್ರು ಹಣವನ್ನು ಸಂಪಾದನೆ ಮಾಡ್ಬೋದು ಹೀಗೆ ಹಲವಾರು ಉಪಯೋಗಗಳು ನಮಗೆ ಯುವಜನತೆಗಿದೆ ಮತ್ತು ಇದರಿಂದ ನಾವು ಸೋಂಬೇರಿಗಳು ಆಗಬಹುದು ಹಾಗೆ ಮತ್ತು ನಾವಿನ್ನೂ ನಮ್ಮ ಭಾರತವನ್ನು ನಮ್ಮ ಉತ್ತೀರ್ಣ ಜಾಗಕ್ಕೆ ಕರ್ಕೊಂಡು ಹೋಗ್ಬೋದು ಇದು ನಮ್ಮ ಯುವಜನತೆ ಯುವಜನತೆ ಕೈಯಲ್ಲಿದೆ ಅದನ್ನು ಅವ್ರು ಹೇಗ್ ಉಪ್ಯೋಗಿಸ್ಕೊತಾರೆ ಅನ್ನೋದು ಅವರಿಗೆ ತಿಳಿದು ಬರಬೇಕು ಹೀಗೆ ಹಲವಾರು ಉದ್ಯೋಗಗಳು ನಮಗೆ ತುಂಬ ಕಂಡುಬರುತ್ತದೆ ಹೀಗೆ ಇನ್ನು ಈವೆಂಟ್ ಯೋಜಕರು ಅಂದರೆ ಅವರು ನಾವು ನಮ್ಮ ಯಾವುದೇ ಆಗಿರಲಿ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಇವ್ರಿಗೆ ಒಪ್ಪಿಸಿದರೆ ನಮ್ಮ ಕಾರ್ಯಕ್ರಮಗಳನ್ನು ಎಷ್ಟು ಅದ್ಭುತವಾಗಿ ಮಾಡಿಕೊಡುತ್ತಾ ಕೊಡುತ್ತಾರೆ ಹೀಗೆ ಹಲವಾರು ಉದ್ಯೋಗಗಳು ಎಷ್ಟು ನಮ್ಮ ಭಾರತದಲ್ಲಿದೆ ಅಂತ ನಾವು ಲೆಕ್ಕಕ್ಕೆ ಇಡದಷ್ಟು ಉದ್ಯೋಗಗಳು ನಮಗೆ ಕಂಡು ಬರ್ತದೆ ಹೀಗೆ ನಾವು ನಮ್ಮ ಯುವ ಜನತೆಗೆ ಒಳ್ಳೆಯ ದಾರಿ ದಾರಿಯನ್ನು ತೋರಿಸಿದ್ದೇವೆ ಹಾಗಾಗಿ ಅವರು ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದು ಅವರಿಗೆ ತೋಚಬೇಕಾಗಿರೋದು ಒಂದು ಧನ್ಯವಾದಗಳು